ನಾನು ಒಂದು ಮೊಬೈಲ್ ಫೋನು ಇದನ್ನ ಬುಕ್ ಮಾಡಿದ್ದೆ ಅದು ಬ ಆ ಮೊಬೈಲಂತು ಬಂದಿತ್ತು ಭಾಳ ಚೆನ್ನಾಗಿದೆ ಅದು ಮೊ ಇದು ಸೈಡಿದ್ದು ಲುಕ್ಕಾಗಲಿ ಹೊರಗಿನ ಆಪ್ಷನ್ಸಾಗಲಿ ಏನೇ ಆಗಲಿ ಭಾಳ ಚೆನ್ನಾಗಿದೆ ಅದಕ್ಕೆ ನಾನು ಇನ್ನೊಂದು ನಮ್ಮ ಫ್ರೆಂಡುಗಳಿಗೂ ಅವು ಬೇಕಂದರೆ ಅವ್ರಿಗೆ ಕೊಡಿಸ್ಬೇಕಂತ ನಾನು ಅದೇ ಅದೇ ಕಂಪ್ನಿ ಮೊಬೈಲನ್ನು ನಾನು ಇದು ಮಾಡ್ಬೇಕಂತಿದೀನಿ ಭಾಳ ಚೆನ್ನಾಗಿದೆ ಅದ್ರ ಕ್ಯಾಮ್ರಾ ಕ್ಲಿಯರಿಟಿ ಆಗಲಿ ಅದ್ರ ಆಪ್ಷನ್ಸ್ಗಳಾಗ್ಲಿ ವೀಡಿಯೋಸ್ಸಾಗ್ಲಿ ಡೌನ್ಲೋಡಸ್ಸಾಗಲಿ ಭಾಳ ಚೆನ್ನಾಗಿದೆ ಅಂದ್ರೆ ಅದು ಅಂದ್ರು ಭಾಳ ಯೂಸ್ ಆಯಿತು ಮೊಬೈಲಿಂದ ಕೆಲವು ಎಲ್ಲೋ ಕಡೆಯಿಂದ ದ್ ದೂರದಿಂದ ಇದು ಮಾಡ್ಬೇಕ್ ವಾಟ್ಸಪ್ಪು ಅದೂ ಇದೂ ಅವಾಗಿನ ಟೈಮಲ್ಲಿ ಒಂದೂ ಇದು ಇರಲಿಲ್ಲ ಫೋನುಗಳಿರ್ಲಿಲ್ಲ ಕಾಯನ್ ಬೂತು ಗು ಅದ್ರ ಪಕ್ಕ ಏನಾರೂ ಫೋನ್ ಮಾಡ್ಬಕಾಗಿತ್ತು ಇವಾಗ ಈ ಮೊಬೈಲಾಗೇ ಕುತ್ತಿದ್ದ ಜಾಗದಲ್ಲೇ ಒಬ್ನು ಒಬ್ಬರಿಗೆ ಅಮೌಂಟ್ ಕಳಿಸ್ಬೋದು ಮೆ ಇದು ಮೇಲ್ ವಾಟ್ಸಪ್ ಮಾಡಿ ಮೆಸೇಜ್ ಮಾಡ್ಬೋದು ಎಲ್ಲೋ ಇರೋ ಇದು ಬೇರೆ ಇದಕ್ಕೆ ಕರೆ ಮಾಡಿ ಇದು ಮಾತಾಡ್ಬೋದು ಕುಳ್ತ್ಕೊಂಡಲ್ಲಿ ಒಟ್ಟು ಮೊಬೈಲಿಂದ ಒಂದು ಭಾಳ ಒಳ್ಳೆಯ ಯೂಸ್ ಆಇತ್ತೆ ಭಾಳ ಇದೈತೆ ಮತ್ತು ತಕ್ಷಣನೇ ಮೊಬೈಲಿಂದ ನಮ್ಗೆ ಏನಾರೂ ಸಡನ್ನಾಗಿ ಅಮೌಂಟು ಆಸ್ಪತ್ರೆಗೆ ಏನಕ್ಕಾದ್ರು ಬೇಕಂತದರೆ ಮೊಬೈಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಬೋದು ಐದು ಅಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರಗಟ್ಲೆ ಟ್ರಾನ್ಸ್ಫರ್ ಮಾಡ್ಸ್ಕಂಡು ಇದು ಮಾಡ್ಕೊಂಬೋದು ಮೊಬೈಲಗೆ ಮತ್ತು ಫೋನ್ಪೇ ಅಂತೆ ಅವಂತೆ ಒಳ್ಳೆಯ ಇವಾಗ ಭಾಳ ಚೆನ್ನಾಗಿ ಬಂದಿದೆ ನಂಗೆ ಭಾಳ ಇಷ್ಟ ಆಯ್ತು ಮೊಬೈಲ್ ನನಗೆ ಲುಕ್ಕಾಗಿದೆ ಅದು ಮೊಬೈಲ್ ಕ್ಲಿಯರಿಟಿ ಆಗಲಿ ಮತ್ತು ಅದು ಮೊಬೈಲಿಂದು ಒಂದು ಸೈಡ್ ಲುಕ್ಕಾಗಲಿ ಔಟ್ ಲುಕ್ಕಾಗಲಿ ಭಾಳ ಚೆನ್ನಾಗಿದೆ ಮತ್ತು ಇನ್ನೊಂದು ನಮ್ಮ ಫ್ರೆಂಡಿಗೆ ಕೊಡ್ಸ್ಬೇಕು ಅವನಿಗೂ ಕರ್ಕಂಡು ಹೋಬೇಕು ಅವನೂ ನೋಡಿ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದ್ರೆ ಭಾಳ ಇಷ್ಟ ಆಯಿತು ಮೊಬೈಲು ಇದೇ ಕಂಪ್ನಿನೇ ನಮ್ಮ ಫ್ರೆಂಡ್ಗಳೆಲ್ಲಾರಿಗೆ ಕೊಡ್ಸ್ಬೇಕು ಅಂತ ಭಾಳ ಆಸೆ